ಸರ್ರ ಸಂಜಯ್ ಅಂತ ಮಾತಾಡ್ತಾ ಇರೋದು ಬ ಹುಬ್ಬಳ್ಳಿ ಇಂದ ಬರ್ತ ಮಾತಾಡ್ತಾ ಇರೋದು ಸರ್ ಮಂಜು ಅವ್ರ ಕೊಪ್ಪಳದಿಂದ ಸರ್ ಟ್ರಾವೆಲಿಂಗ್ ಎಂಡ್ ಅವರಲ್ಲ ಓಕೆ ಸರ್ ನಾವು ಹುಬ್ಬಳ್ಳಿಯಿಂದ ಇಲ್ಲಿ ಕೊಪ್ಪಳಗ್ ಬಾ ಒಂದು ಸಾಯಿಬಾಬಾ ಟೆಂಪಲ್ ನೋಡಬೇಕಂತ ಇದ್ದೀವಿ ಸೊ ಅಟ್ ಪ್ರೆಸೆಂಟ್ ಅದು ಎಲ್ಲ ನೋಡಲಿಕ್ಕೆ ಎಲ್ಲ ಚೆನ್ನಾಗಿದೆ ಸರ್ ಅದು ಟೂರಿಸ್ಟ್ ಪ್ಲೇಸು ಹೌದ ರೀ ಓಕೆ ಓಕೆ ಹಾಂ ಹಾಂ ಹಾಂ ಹಾಂ ಸರಿ ಟೈ ಅದೂ ನಾವು ಇಲ್ಲಿ ಇದರಿಂದ ಹುಬ್ಬಳ್ಳಿಯಿಂದ ಎಷ್ಟು ಗಂಟೆಗೆ ಅ ಬ ಬ ಅಲ್ಲಿ ರೀಚ್ ಆಗಬೇಕು ಇಲ್ಲಿ ಎಲ್ಲಿದ ಬಿಟ್ರೆ ಹಾಂ ಹಾಂ ಹ್ಞೂ ಹ್ಞೂ ಓಕೆ ಮ್ ಹಾಂ ಹಾಂ ಅದು ಗವಿ ಸಿದ್ದೇಶ್ವರ ಹೆಸರು ಕೂಡ ಕೇಳಿ ಪಟ್ಟಿದೀವಿ ಅದು ಹೆಂಗಿದೆ ಸರ್ ಅದು ನೋಡಲಿಕ್ಕೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಸ್ಟೆಯಿಂಗ್ ಪರ್ಪಸು ಇದೇನ ನಿಮ್ಮ ಕಡೇನ ಎಲ್ಲ ಸ್ಟೆಯಿಂಗ್ ಕೂಡ ಓಕೆ ಪ್ಯಾಕೇಜಲ್ಲೆ ಬರುತ್ತಾ ಅದು ಓಕೆ ಓಕೆ ಹಾಂ ಅದು ಏನು ಏನು ರೇಟಿದೆ ಸರ್ ಪ್ಯಾಕೇಜು ಓಕೆ ಹಾಂ ಸರ್ ಹಾಂ ಹಾಂ ಸರ್ ಓಕೆ ಹಾಂ ಸರ್ ನಾವು ಮೂರು ಜನ ಇದ್ದೀವಿ ಸರ್ ಹಾಂ ಶೋರ್ ಸರ್ ಶೋರ್ ಸರ್ ಬರೋಣ ಯಾವಾಗ ಬರೋಣ ಸರ್ ನಿಮ್ದು ಯಾವಾಗ ಅವೆಲೆಬಲ್ ಇದ್ದೀರಿ ನೀವು ನಾಡಿದ್ದು ಬರ್ತಿವಿ ಸರ್ ನಾವು ನಾಡಿದ್ದು ಸಂಡೆಗೆ ಅದ ಅಕ ನಾಡಿದ್ದು ಬರ್ತೀವಿ ಓಕೆ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ರೀಚ್ ಆಗ್ತಿವಿ ನೋಡ್ರಿ